ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಹಿಳೆಯರು ಹುಡುಗಿಯರು ಎಲ್ಲ ಹೆಚ್ಚು ಶಿಕ್ಷಣ ಇನ್ನೂ ಹೆಚ್ಚ್ ಹೆಚ್ಚು ಕಲಿಬೇಕು ಅಂತ ತುಂಬ ಆಸಕ್ತಿ ಇದೆ ಅಂತನೇ ಹೇಳ್ಬೋದು ಇವಾಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಮೊದ್ಲಿನ ಥರ ತುಂಬ ಮನೆಯಲ್ಲಿ ಹೆದ್ರುಸೋದು ಹಂಗೆ ಹೋಗಬಾರ್ದು ಇಲ್ಲ್ ಹೋಗಬಾರ್ದು ಹೆಣ್ಣುಮಕ್ಳು ಆ ಥರ ಯಾರೂ ಹೇಳಲ್ಲ ಎಲ್ಲ ಧೈರ್ಯನೇ ಹೇಳ್ಕೊಡ್ತಾರೆ ಎಲ್ಲೋದ್ರು ಆರಾಮಾಗಿ ಚೆನ್ನಾಗಿ ನಿನ್ನ ಕೆಲಸ ನೀನು ಕರೆಕ್ಟ್ ಆಗೇ ಮಾಡು ಧೈರ್ಯ್ವಾಗಿ ಇರು ಅಂತನೇ ಎಲ್ಲ ಅವ್ರ ತಂದೆ ತಾಯಿಗಳು ಚಿಕ್ಕೋರಿಂದನೇ ಎಲ್ಲ ಧೈರ್ಯ ತುಂಬುತ್ತಾ ಬಂದಿರ್ತಾರೆ ಹಾಗಾಗಿ ಇವಾಗ ಹೆಣ್ಮಕ್ಳು ಶಿಕ್ಷಣ ಕಲ್ಯೋದ್ರಲ್ಲಾಗಿರ್ಬೋದು ಉದ್ಯೋಗಕ್ಕೆ ಹೋಗದು ಆಗಿರ್ಬೋದು ಮಾಡೋದು ಆಗಿರ್ಬೋದು ತುಂಬ ದೈ ಮುಂದೆ ಮುಂದೆ ಬರ್ತಾ ಇದ್ದಾರೆ ಇವಾಗ ಇವಾಗಿನ ಹೆಣ್ಮಕ್ಳು ಸೊ ಹಂಗಾಗಿ ಯಾರೂ ಮನೆಲ್ಲಿ ಇರೋಕ್ಕೆ ಇಷ್ಟಪಡೋಲ್ಲ ನಾವು ಒಂದು ಕೆಲಸ ಅಂತ ಮಾಡಿದರೆ ನಮಗೆ ಬೆಲೆ ಗೌರವ ಒಂದು ಸ್ಥಾನಮಾನ ಎಲ್ಲ ಸ್ ಚೆನ್ನಾಗಿ ಇರುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಹೆಣ್ಮಕ್ಳು ಹಾಗಾಗಿ ಸಮಾಜದಲ್ಲಿ ಏನೇ ಅಡ್ಡಿ ಬಂದರೂ ಧೈರ್ಯ್ವಾಗಿ ಎದುರಿಸೋಂಥ ಶಕ್ತಿ ಇದೆ ಇವಾಗಿನ ಹೆಣ್ಣುಮಕ್ಳಲ್ಲಿ ಆ ಧೈರ್ಯ ಇದೆ ಹೇಳ್ಕೊಟ್ಟಿದರ್ ಕೂಡ ಮನೆಯಲ್ಲಿ ತಂದೆ ತಾಯಿಗಳು ಅವರಿಗೆ ಸುಮಾರು ಅವ್ಕಾಶಗಳು ಸಿಕ್ತವೆ ಅವರು ಮುಂದೆ ಹೋಗಕ್ಕೆ ಪ್ರಯತ್ನಪಡ್ತನೇ ಇರ್ತಾರೆ ಅವಕಾಶನಾ ಉಪಯೋಗಿಸ್ಕೊಳ್ತಾ ಇರ್ತಾ ಇದ್ದಾರೆ ಚೆನ್ನಾಗಿ ಏನೇ ಅವ್ಕಾಶಗಳು ಬಂದ್ರು ಅದನ್ನ ಪಡ್ಕೊಂಡ್ ಅದನ್ನು ಬಳಸ್ಕೊಳ್ತಾರೆ ಚೆನ್ನಾಗಿ ಹಾಗೇ ಲಿಂಗ ಸಮಾನತೆ ಭೇದ ಭಾವ ಅನ್ನೋದು ಈವಾಗ ಸ್ವಲ್ಪ ಕಮ್ಮಿ ಆಗಿದೆ ಮುನ್ ಮುಂಚಿನ ಥರ ಇಲ್ಲ ಇವಾಗ ಗಂಡುಮಕ್ಳು ಹೆಣ್ಣುಮಕ್ಳು ಅನ್ನೋದು ಎಲ್ಲ ಸಮಾನ ಸಮಾನ ಅನ್ನಾದು ರೀತಿನೇ ಅರ್ಥ ಮಾಡ್ಕೊಂತಾರೆ ಯಾಕಂದರೆ ತುಂಬ ಶಿಕ್ಷಣ ಕಲ್ತಿರ್ತಾರೆ ಅದರಿಂದ ಓದಿರ್ತಾರೆ ಅದು ತಿಳ್ದ್ಕೊಂಡಿರ್ತಾರೆ ಸಮಾಜದಲ್ಲಿ ಹೇಗಿರಬೇಕು ಹೇಗೆ ಬಾಳಬೇಕು ಹೇಗೆ ನಾವು ಸ ಒಂದು ನಮ್ಮ ಕಾಲಲ್ಲಿ ನಾವು ನಿಂತ್ಕಂಡು ಜೀವನಾನ ಹೇಗೆ ರೂಪಿಸ್ಕೋಬೇಕು ಸ್ವಂತ್ವಾಗಿ ಆಗಲಿ ಒಂದು ಬೇರೆ ಹತ್ತಿರ ಬೇರೇವ್ರ ಹತ್ರ ಕೆಲಸ ಮಾಡೋದಾಗಲಿ ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹೆಣ್ಮಕ್ಳು ಇವಾಗ ಹಾಗಾಗಿ ಏನೇ ಅವಕಾಶ ಬಂದ್ರೂ ಬಿಟ್ಟು ಕೊಡೋಲ್ಲ ಅದು ಮಾಡೇ ಮಾಡ್ತೀವಿ ಅನ್ನೋ ಕಾನ್ ಇದರಲ್ಲಿ ಮುಂದೆ ಬರ್ತಾರೆ ಧೈರ್ಯ ಕೂಡ ಹಾಗೇ ಇದೆ ಇವಾಗಿನ ಹೆಣ್ಣುಮಕ್ಳಲ್ಲಿ ತುಂಬ ಒತ್ತಡನೂ ಹಾಗೇ ತುಂಬ ಒತ್ತಡನೂ ಅನುಭವ್ಸ್ತಿರ್ತಾರೆ ಮನೆಯಲ್ಲಿ ಈಗ ಮದುವೆ ಆಗಿದ್ದರೆ ಗಂಡ ಮಕ್ಕಳು ಅವ್ರ ಸ್ಕೂಲು ಶಿಕ್ಷಣ ಆಗಿರ್ಬೋದು ಅವ್ರ ಮಕ್ಕಳು ಸ್ಕೂಲಿಗೆ ಕಳ್ಸೋದು ಎಲ್ಲ ಅವ್ರಿಗೆ ರೆಡಿ ತಯಾರಿ ಮಾಡೋದು ಸ್ಕೂಲ್ಗೆ ಹೋಗೋಕ್ಕೆ ಮಕ್ಕಳಿಗೆ ಗಂಡನಿಗೆ ಎಲ್ಲ ಸೊ ಇಷ್ಟು ಇಷ್ಟೆಲ್ಲ ಕೆಲಸ ಮಾಡಿ ಅವರೂ ಮತ್ತು ಅವರೂ ಉದ್ಯೋಗಕ್ಕೆ ಹೋಗ್ಬೇಕು ರೆಡಿ ಆಗ್ಬೇಕು ತಯಾರಿ ಆಗ್ಬೇಕು ಬಾಕ್ಸಿಗೆ ಹಾಕಿ ಡಬ್ಬಿಗೆ ಹಾಕ್ಕೊಳೋದು ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಅವ್ರೂ ತಯಾರಿ ಮಾಡಿಕೊಂಡು ಗಂಡ ಮಕ್ಳನ್ನ ಎಲ್ಲ ತಯಾರಿ ಮಾಡಿ ಅವರು ಅವರಿಗೆ ಶಾಲೆಗಳಿಗೆ ಮಕ್ಕಳಿಗೆ ಶಾಲೆಗಳಿಗೆ ಕಳಿಸಿ ಗಂಡನಿಗೆ ಹಾಫೀಸೂ ಅದೆಲ್ಲ ಕೆಲ್ಸಗಳು ಮಾಡಿಕೊಂಡು ಮತ್ತು ಅವ್ರೂ ಕೆಲಸ ಏನೇ ಬಂದ್ರು ಎಲ್ಲ ಮಾಡ್ತೀವಿ ಅನ್ನೋ ಧೈರ್ಯ ಇರುತ್ತಲ್ಲ ಅದನ್ನು ಮೆಚ್ಚಿಕೋಬೇಕು ಹೆಣ್ಣುಮಕ್ಳಲ್ಲಿ ಅದು ಇದ್ದೇ ಇರುತ್ತೆ ಆದರೆ ಕೆಲ್ವೊಂದು ಹೆಣ್ಮಕ್ಳು ತುಂಬ ಹಿಂದೆ ಸರ್ದ್ಕೊಳ್ತಾರೆ ಆಗುತ್ತೋ ಇಲ್ವೋ ಮನೆ ಮನೆ ನೆಡೆಸಿಕೊಂಡು ಮತ್ತು ನಾವೂ ದುಡೀಬೇಕಾಗುತ್ತಲ್ಲ ಅದು ಆಗುತ್ತ್ ಇಲ್ಲ ಅಂತ ತುಂಬ ಕೆಲ್ವೊಂದು ಹೆಣ್ಣುಮಕ್ಳು ಹಿಂದೆ ಸರ್ದ್ಕೊಳ್ತಾರೆ ಆದ್ದರಿಂದ ಅವರು ಏನು ಮುಂಚೆಯಿಂದ ಬೆಳ್ದಿರೋ ರೀತಿ ಹೇಗಿರುತ್ತೋ ಅದ್ರ ಮೇಲೆ ಅವರು ಅನ್ವಯ್ಸಿದ್ದು ಅಂತ ಹೇಳ್ಬೋದು ಹಾಗೇ ಮಕ್ಳನ್ನ ತುಂಬ ಅವರು ಓದಿರೋದ್ರಿಂದ ಮಕ್ಳಿಗೂ ಒಂದು ಒಳ್ಳೇ ಎಲ್ಪ್ ಆಗುತ್ತೆ ಮಾ ಚೆನ್ನಾಗಿ ಹೇಳ್ಕೊಡೋದ್ರಿಂದ ಸಹಾಯ ಆಗುತ್ತೆ ಮಕ್ಕಳಿಗೆ ಅಮ್ಮ ಒಂದು ಹೆಣ್ಮಗ್ಳ ಎಜುಕೇಶನ್ ಚೆನ್ನಾಗಿ ಇದ್ದರೆ ಶಿಕ್ಷಣ ಚೆನ್ನಾಗಿ ಕಲ್ತು ಕಲ್ತಿರೋದ್ರಿಂದ ಕಷ್ಟ ಆಗೋಲ್ಲ ಅವ್ರ ಮಕ್ಕಳಿಗೆ ಏನೇ ಬಂದ್ರು ಎಲ್ಲ ಹೇಳಿಕೊಡ್ತಾರೆ ಇನ್ನು ಮಕ್ಕಳು ಅವ್ರ ಮಕ್ಕಳು ಅವ್ರಿಗಿಂತ ಮುಂದೆ ಹೋಗೋಕ್ಕೆ ಅದು ಸಹಕಾರಿ ಆಗುತ್ತೆ ಅಂತನೇ ಹೇಳ್ಬೋದು